ಹೌದು ನಮ್ಮ ಮನೆಯಾಗ ತುಳಸಿ ಬೆಳೆಸಿ ಬೆಳೆಸ್ತೀವಿ ಬೆಳ್ಸಾಕತ್ತೀವಿ ನಾವು ಒಂದು ಕರಿ ತುಳಸಿ ಒಂದು ರಾಮಾ ತುಳಸಿ ಒಂದು ಸಿಹಿ ತುಳಸಿ ಮೂರು ತುಳಸಿ ಅದಾವು ನಮ್ಮ ಮನೆಯಾಗ ಮೂರು ಅವು ಔಷಧ ಅವು ಹ್ಞೂ ಕೆಮ್ಮಿಗೆ ಕೆಮ್ಮಾತಂದ್ರೆ ತುಳಸಿ ಎಲೆ ತೊಗೊಂಡು ನೀರಾಗ ಹಾಕಿ ಕುದಿಸಿ ಆ ನೀರು ಕುಡಿಬೇಕು ಬೆಳಗ್ಗೆ ಮತ್ತು ತುಳಸಿ ಇದ್ದರೆ ಭಾಳ ಛಲೋ ಯಾವ ಸೊಳ್ಳೆ ಬರಲ್ಲ ಯಾವ ಹುಳ ಹುಪ್ಪಟೆ ಬರಲ್ಲ ಮನೆ ಮುಂದಿರಬೇಕದು ಅದ್ರದ್ದು ವಾಸನೆ ತೊಗೊಂಡ್ರೆ ಭಾಳ ಛಲೋ ಅಂತ ಅದಕ್ಕೆ ಬಡಿದ ಆ ಗಾಳಿ ನಮ್ಮ ಮನೆಗ್ ಬರ್ತೈತಲ್ಲ ಒಳಗೆ ಅದು ಭಾಳ ಆರೋಗ್ಯವಂತದ ಭಾಳ ಆರೋಗ್ಯಕರವಾಗಿದ್ದು ಆ ಇದು ಇರ್ತೈತಂತದು ಗಾಳಿ ಅದೀಗ ತುಳಸಿ ಅಂತಂದ್ರೆ ಮನೆಮದ್ದು ಅದು ಆ್ಯಂಟಿಬಯೋಟಿಕ್ಸ್ ಅದಕ್ಕಿಂತ ಭಾಳ ಛಲೋನೇ ಅದು ಆ ತುಳಸಿ ತುಳಸಿ ನಿ ಎಲೆ ಒಂದು ಐದು ಎಲೆ ಕುದಿಸಿ ಕುಡಿದ್ರೆ ಗಂಟಲು ನೋವು ನೆಗಡಿ ಕಫ ಕೆಮ್ಮು ಎಲ್ಲ ರೀತಿಯಿಂದ ಕಮ್ಮಿ ಆ ಕಮ್ಮಿ ಆಕ್ಕತಿ ಭಾಳ ಛಲೋ ಈ ತುಳಸಿ ಎಲೆ ಕುದಿಸಿ ಕುಡಿದ್ರೆ ತುಳಸಿಯಿಂದ ತಲೆನೋವು ತುಳಸಿ ಎಲೆ ತೊಗೊಂಡು ತಲೆಗ್ ತಿಕ್ಕಿದ್ರೆ ತಲೆನೋವ್ ಕಮ್ಮಿಯಕ್ಕತಿ ತುಳಸಿ ಎಲೆದು ರಸ ಅದು ಮತ್ತು ಅರ್ಶಿಣ ಪುಡಿ ಹಾಕಿ ಕುಡ್ಸಿದ್ರೆ ಹುಡುಗರಿಗೆ ಕೆಮ್ಮು ನೆಗಡಿ ಹೋಗ್ತೈತಿ ಸಣ್ಣಮಕ್ಳಿಗೆ ಅವ್ರಿಗೆ ನೆಗಡಿ ಕೆಮ್ಮು ಆಗುತ್ತೆ ದೊಡ್ಡೋರಿಗೇನೈತಿ ನೆಗಡಿ ಆದರೂ ಸಹಿತ ತುಳಸಿ ನೀರಾಗ ಹಾಕಿ ಕುದಿಸಿ ಅದ್ರದ್ದು ಮಾಡಿ ಕುಡಿತಾರೆ ಮತ್ತೇನಪ್ಪಾ ಅಂದ್ರೆ ಕಫ ಇದ್ದವರು ಸಹಿತ ಬೆಳಗ್ಗೆ ಒಂದೈದು ಎಲೆ ತಿಂದ್ರೆ ಸಾಕು ಅದಕ್ಕೆ ತಿಂದರೆ ಸ್ವಲ್ಪ ಬಿಸ್ನೀರು ಕುಡಿದ್ಬಿಡ್ಬೇಕು ಕಫ ಅದೆಲ್ಲ ಕಿತ್ಕೊಂಡು ಹೋಗಿಬಿಡ್ತೈತಿ ತುಳಸಿ ಅದೊಂದು ಔಷಧ ಅದು ತುಳಸಿ ಬೆಳೆಸ್ಬೇಕು ಮನೆ ಮುಂದು ಇರೋಕ್ಕೆ ಬೇಕೇ ಎಲ್ಲರ ಆಲ್ಮೋಸ್ಟ್ ಆಲ್ ಎಲ್ಲರೂ ಮನೆ ಮುಂದೆ ಎಲ್ಲರೂ ಪೂಜೆ ಮಾಡಕ್ಕಂತ್ಹೇಳಿ ಹಚ್ಚಿರ್ತಾರಲ್ಲ ಗಿಡ ಎಲ್ಲರ ಮನೆ ಮುಂದೆ ಇದ್ದೇ ಇರ್ತೈತದು ತುಳಸಿ ಗಿಡ ತುಳಸಿ ಅಂದರೆ ಎಲ್ಲಾರಿಗೂ ಭಾಳ ಇಷ್ಟ ಯಾಕಂದ್ರೆ ಅದಕ್ಕೆ ಪೂಜೆನೂ ಮಾಡ್ತರಲ್ಲ ಎಲ್ಲರೂ ಬೆಳಗ್ಗೆದ್ದು ಅದು ದೇವರೂ ಹೌದು ಅದಕ್ಕೆ ಪೂಜಿಸೋದು ಹೌದಿವರು ಮತ್ತದು ಔಷಧವೂ ಹೌದಲ್ಲ ಅದಕ್ಕೆ ಎಲ್ಲರೂ ಮನೆ ಮುಂದೆ ನಾಲ್ಕು ನಾಲ್ಕು ನಾಲ್ಕು ನಾಲ್ಕು ಗಿಡ ಇದ್ದಿದ್ದಿನವು ತುಳಸಿ ಎಲೆದು ಇನ್ನು ನಾವು ಹೇಗೆ ತ ಇದು ಮಾಡ್ತೇವಲ್ಲ ಅದಕ್ಕೆ ಉಪಯೋಗಿಸ್ತೇವಲ್ಲ ಆ ಥರ ನಮಗೆ ಔಷಧ ಗುಣ ಬೇರೆ ಬೇರೆ ರೀತಿಯಿಂದ ಔಷಧ ಗುಣಾನೂ ಕೊಡ್ತೈತದು ನಮಗೆ ಮತ್ತದಕ್ಕೆ ಎಷ್ಟು ಜೋಪಾನ ಮಾಡ್ತೇವೆ ಅಷ್ಟು ಛಲೋನೂ ಅದು ಕ್ ನಮ್ಮ ಎಲ್ಲರೂ ಮನೆ ಮುಂದೆ ಕರಿ ತುಳಸಿ ರಾಮ ತುಳಸಿ ಅಂತ್ಹೇಳಿ ಇವೆರಡೂ ತುಳಸಿ ಹಚ್ಚಿರ್ತಾರೆ ಸಿಹಿ ತುಳಸಿ ಅಂದ್ರೆ ಅದೇ ಕಾಮ ಕಸ್ತೂರಿ ಎಲೆ ಇರ್ತೈತಲ್ಲ ಅದಕ್ಕೆ ಸಿಹಿ ತುಳಸಿ ಅಂತಾರೆ ಹ್ಞೂ ಅದು ಸಹಿತ ಒಂದು ಔಷಧ ಗುಣಾನೇ ಅದು ಸಿಹಿ ತುಳಸಿಯೂ ಸಿ ತುಳಸಿ ಒಳಗೆ ನೂರಾ ಹತ್ತು ಥರ ತುಳಸಿ ಇದಾವು ಎಲ್ಲ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಇದಕ್ಕೆ ಔಷಧ ಅಂತ್ಹೇಳಿ ಯೂಸ್ ಮಾಡ್ತಾರೆ ಅವೆಲ್ಲ ನಾವು ನ ಕಾಮನ್ನಾಗಿ ಎಲ್ಲರೂ ಮನೆ ಮುಂದೆ ಹಚ್ಚೋದೇನೈತಿ ಕರಿ ತುಳಸಿ ಎಲ್ಲರೂ ತುಳಸಿ ಗಿಡಕ್ಕೆ ಎಲ್ಲರೂ ಪೂಜೆ ಮಾಡ್ತಾರೆ ಅದಕ್ಕೆ ಒಂದೈದೈದು ಎಲೆ ನೀರಾಗ ಹಾಕಿ ಕುದಿಸಿ ನೆಗಡಿ ಕೆಮ್ಮು ಕಫ ಎಲ್ಲ ದೂರ ಮಾಡ್ಕೊಬೋದು ಹಚ್ಬೋದು ಎಲ್ಲರೂ ಯಾರ ಮನೆ ಮುಂದೆ ತುಳಸಿ ಗಿಡ ಇಲ್ಲಲ್ಲ ಹಚ್ಚಿರಿ ಅಂತ್ಹೇಳ್ತೇನೆ ನಾನಂತೂ ಎಲ್ಲರಿಗೂ ಗಿಡ ಹಚ್ಚಿರಿ ತುಳಸಿ ಗಿಡ ಇರ್ಬೇಕಂತ್ಹೇಳಿ ಹೇಳ್ತೀನಿ ನಾನಂತೂ ತುಳಸಿ ಗಿಡ ಹಚ್ಚಬೇಕು ತುಳಸಿ ಗಿಡ ಇದ್ರೆ ಅದು ನಮಗೊಂದು ಔಷಧಿ ಗಿಡನ ಇದ್ದಂಗದು ಸಣ್ಣಮಕ್ಳಿಗೆ ಅದಾತು ಎಲೆದು ಮತ್ತು ತಲೆ ಅದು ನೋವು ಶುರುವಾಗಿನು ಅದ ಅದ್ರದ್ದು ರಸ ತೊಗೊಂಡು ತಲೆಗ್ ನೆತ್ತಿಗೆ ಇದು ಹಚ್ಬೇಕಂತ ಹಣೆಗೆ ಹಚ್ಚಬೇಕಂತ ಆಗ ತಲೆನೋವ್ ಸಹಿತ ಕಮ್ಮಿ ಆಗ್ತೈತಿ ಅದಕ್ಕೆ ತುಳಸಿ ಗಿಡ ತುಳಸಿ ಗಿಡದ ಎಲೆದು ರಸ ಮಾಡಿ ಅದು ಎ ರಸ ನೆತ್ತಿಗೆ ಹಚ್ಚಬೇಕು ಹ ಹಣೆಗ್ ಹಚ್ಚಿದ ತಕ್ಷಣ ತಲೆನೋವ್ ಕಮ್ಮಿ ಆಗ್ತೈತಂತ ಅದಕ್ಕೆ ಎಲ್ಲ ರೀತಿಯಿಂದ ಔಷಧಿ ಐತದು ಕಫ ಆದವ್ರುನೂ ಒಂದು ನಾಲ್ಕು ಎಲೆ ಅಗಿದು ತಿನ್ನಬೇಕದು ಕಫಾನು ಕಮ್ಮಿ ಆಗುತ್ತೆ ಮತ್ತು ನೆಗಡಿ ಆದವರು ನೀರಾಗ ಹಾಕಿ ಕುದಿಸಿ ಆ ನೀರು ಅದು ಎಲೆ ಸೋಸಿ ನೀರು ಕುಡಿಬೇಕು ಅದು ಛಲೋ ನೆಗಡಿಯೂ ಹೋಕ್ಕತಿ ಕಫಾನೂ ಹೋಕ್ಕತಿ ಮತ್ತು ಗ್ಯಾಸ್ ಹಿಡಿಯೋದಿಲ್ಲ ಮುಖದ ಮ್ಯಾಗ ಕಲೆ ಆಗಲ್ಲ ಕಫ ಇದು ತುಳಸೀದು ಭಾಳ ಒಳ್ಳೆಯ ಗುಣ ಅದಾವ ತುಳಸಿ ತುಳಸಿ ಗಿಡದ್ದು ಅದಕ್ಕೆ ಪೂಜೆಯೂ ಮಾಡೋವ್ರು ಮಾಡ್ತಾರಲ್ಲ ಅದನ್ನು ತಂದ ತಂದು ಹಾಗೆ ಒಳ್ಳೆದೊಂದು ಮಹತ್ವವನ್ನು ತೋರ್ಸಿ ಕೊಡುತೈತಿ ತುಳಸಿ ನಮಗೆ ತುಳಸಿ ಗಿಡ ಕರಿ ತುಳಸಿಯೂ ಇರಬೇಕು ರಾಮ ತುಳಸಿಯೂ ಇರಬೇಕು ಎಲ್ಲರ ಮನೆಯಾಗೆ ಇವೇ ಎರಡು ತುಳಸಿ ಇರೋವು ಕಾಮ ಕಸ್ತೂರಿ ಒಂದೇ ಅಂದ್ರೆ ಸಿಹಿ ತುಳಸಿ ಅದು ಇವು ಮೂರು ತುಳಸಿ ಎಲ್ಲರ ಮನೆಯಾಗಿರ್ತವೆ ತುಳಸಿ ಒಳಗಂದ್ರೆ ನೂರಾ ಹತ್ತು ಥರ ತುಳಸಿ ಇದ್ದಾವಂತೆ ನಾವು ನೋಡಿಲ್ಲ ಆದ್ರೆ ತುಳಸಿ ಇವಿದ್ದಿದ್ದು ಇವಿಷ್ಟು ನಮಗೆ ಇದ್ರದ್ದು ಅಷ್ಟೇ ಗೊತ್ತೈತಿ ನಾವಂತೂ ತುಳಸಿ ಗಿಡ ಹಚ್ರಿ ಅಂತ್ಹೇಳ್ತಿವಿ ಎಲ್ಲರಿಗೂ ಎಲ್ಲರು ಮನೆ ಮುಂದೆಯೂ ಆಲ್ಮೋಸ್ಟ್ ಆಲ್ ಇದ್ದೇ ಇರ್ತವೆ ತುಳಸಿ ಮಹತ್ವ ಭಾಳೈತಿ ತುಳಸಿ ಹಚ್ಚಬೇಕು ತುಳಸಿ ಬೆಳೆಸಬೇಕು ತುಳಸೀದು ಶ್ರೇಷ್ಠತೆ ದೊಡ್ಡದೈತಿ